ಹೌದು ಮ್ಯಾಂಕಿನ ಕಾಗದ ಪತ್ರಗಳು ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ದೊರೀಲೇಬೇಕು ಏಕೆಂದರೆ ನಮ್ಮ ಮಾತೃ ಭಾಷೆ ಬಂದುಬಿಟ್ಟು ಕನ್ನಡ ಸೊ ನಾನು ನಮ್ಮ ಅಕ್ಕಪಕ್ಕ ಬ ಅವ್ರ ಜೊತೆ ಆಗಲಿ ಆಮೇಲೆ ನಾನು ಹುಟ್ಟಿದಾಗಿನಿಂದ ಮಾತಾಡಿರೋದು ಕನ್ನಡನೇ ಆಗಿರೋದ್ರಿಂದ ಸೊ ನನಗೆ ಕನ್ನಡದಲ್ಲಿ ಸ್ಪಷ್ಟತೆ ಇದೆ ಸೊ ಏನೇ ವಿಚಾರ ಆಗಲಿ ನಾವು ಏನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಕರೀತೇವೆ ಸೊ ನಮ್ಮ ಕರ್ನಾಟಕ ಮಾತೃ ಭಾಷೆಯಲ್ಲೆ ಇದ್ದಾಗ ನಮಗೆ ಅದು ತುಂಬ ಸುಲಭ್ವಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೋದು ಸೊ ಇವಾಗ ಅದರಿಂದ ಏನು ನಮಗೆ ಉತ್ತಮ ಲಾಭಗಳಾಗಿರ್ಬೋದು ಅದರಿಂದ ಏನು ನಷ್ಟ ಆಗಿರುತ್ತೆ ಅದು ಪ್ರತಿ ಒಂದೂ ನಮಗೆ ತಿಳಿವಳ್ಕೆ ಬರುತ್ತೆ ಇವಾಗ ಅದೇ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಹಾಕಿಬಿಟ್ಟು ಆಂಗ್ಲ ಭಾಷೆಯಲ್ಲೆಲ್ಲ ಇದ್ದರೆ ಸೊ ನಾವು ಓದೋಕ್ಕೂ ಸಹ ನಮಗೆ ಕಷ್ಟ ಆಗುತ್ತೆ ಸೊ ಬ್ಯಾಂಕಿಂಗ್ ವಿಭಾಗದಲ್ಲಿ ಇದು ತುಂಬ ಲಾಭನೇ ತರುತ್ತೆ ಯಾಕಂದರೆ ಇವಾಗ ಹಳ್ಳಿಗಳಾಗಿರ್ಬೋದು ಅಲ್ಲೆಲ್ಲ ನಾವು ಆಂಗ್ಲ ಮೀಡಿಯಮ್ಮಾಗಲಿ ಸೊ ನಾವೆಲ್ಲ ಮೇಜರ್ಲಿ ಕ್ವಾನ್ಸಟ್ರೇಟ್ ಮಾಡೋದೇ ಕನ್ನಡ ಮೀಡಿಯಮ್ಮಲ್ಲಿ ಸೊ ಕನ್ನಡ ಮೀಡಿಯಮ್ಮು ಅಲ್ಲಿ ಓದಿರೋವ್ರಾಗಲಿ ಸೊ ಕನ್ನಡದಲ್ಲಿ ಪ್ರಕಟಿಸಿರೋದರಿಂದ ಸೊ ಆ ಭಾಷೆಗೆ ಒಂದು ಗೌರವ ಕೊಟ್ಟು ಕೊಡಲೇಬೇಕು ನಾವು ಸೊ ಬ್ಯಾಂಕಿಂಗ್ ವಿಭಾಗದಲ್ಲಿ ಇದು ಅತಿ ಅಮೂಲ್ಯ ತುಂಬ ಇಂಪಾರ್ಟೆನ್ಸ್ ಕೊಡಲೇಬೇಕು ಇದಕ್ಕೆ ಏನಾಗುತ್ತದೆ ನಮ್ಮ ಪ್ರಾದೇಶಿಕ ಬಾಷೆಯಲ್ಲಿ ನಾವು ಪ್ರಕಟಿಸದೇ ಹೋದರೆ ಸೊ ನಾವು ಹಿಂದಿ ಹೇರಿಕೆ ಆಗಲಿ ಅಥ್ವಾ ಆಂಗ್ಲ ಭಾಷೆ ಹೇರಿಕೆ ಆಗಲಿ ಇದನ್ನು ನಾವು ಪ್ರೋತ್ಸಾಹ ಮಾಡಿದಂಗಾಗುತ್ತೆ ಸೊ ಇದನ್ನೆಲ್ಲ ಬಿಟ್ಟು ನಮ್ಮ ನಮ್ಮ ರಾಜ್ಯದ ನಮ್ಮ ಪ್ರಾದೇಶಿಕ ಭಾಷೆಯಲ್ಲೇ ಕಾಗದಗಳು ಪ್ರಕಟಿಸ್ಬೇಕು ಅದರಿಂದನೇ ನಾವು ಇನ್ನೊಬ್ರಿಗೆ ಕೊಡೋ ಕಮ್ಯುನಿಕೇಶನ್ ಅಂತ ನಾವು ಹೇಗ್ ಹೇಳ್ತೀವಿ ಆಂಗ್ಲದಲ್ಲಿ ಸೊ ಅದೆಲ್ಲ ಉತ್ತಮವಾಗಿ ನಡೆಯುತ್ತೆ ಆಮೇಲೆ ಉತ್ತಮಕ್ಕಿಂತ ಸುಲಭವಾಗಿರುತ್ತೆ